ಎಂಟು ಸಾವಿರದ ಆರುನೂರ ಅರ್ವತ್ತೈದು ಆರು ಸಾವಿರದ ಮುನ್ನೂರ ಇಪ್ಪತ್ತೈದು ಐದು ಲಕ್ಷದ ಹದಿನೇಳು ಸಾವಿರದ ಹದಿಮೂರು ಒಂದು ಸಾವಿರದ ನೂರ ಹದಿನೇಳು ಮೂರು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು